ಶಾರ್ಕ್ ಟ್ಯಾಂಕ್ ಈ ಟಿ ವಿ ಕಾರ್ಯಕ್ರಮ ಹೊಸದಾಗಿ ಬಿಸ್ನೆಸ್ ತೆರೆಯುವ ಆಸೆ ಇದ್ದವರಿಗೆ ಶಾರ್ಕ್ಗಳಿಂದ ಐಡಿಯಾ ನೀಡುವ ಶೋ ಆಗಿರುತ್ತದೆ ಇದು ಸೋನಿ ಚಾನೆಲ್ಗೆ ಹೊಸದಾಗಿ ರಿಯಾಲಿಟಿ ಶೋ ಆಗಿ ಪ್ರಾರಂಭ ಆಗಿದೆ ಸೋನಿ ಸಂಸ್ಥೆ ಒಳಗೆ ಯಾವಾಗಲೂ ಹೊಸಹೊಸದನ್ನು ತರೋಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ ಯುವಪೀಳಿಗೆಗೆ ಈಗ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಆಸೆ ಜಾಸ್ತಿ ಮತ್ತೆ ಸ್ವಲ್ಪ ಹಣ ದುಡ್ಡು ಹಾಕಿ ಜಾಸ್ತಿ ಹಣನ ಗಳಿಸ್ಬೇಕು ಅನ್ನೋ ಆಸೆನೂ ಇರ್ತದೆ ಅವರೆಲ್ಲರಿಗೂನು ಇದು ಹೇಳಿ ಮಾಡ್ಸಿದಂಥ ಶಾರ್ಕ್ ಟ್ಯಾಂಕ್ ಇಂಡಿಯಾ ರಿಯಾಲಿಟಿ ಶೋ ಆಗಿರುತ್ತೆ ಬಿಸ್ನೆಸ್ ತೆರಿಬೇಕು ಅಂದೋರಿಗೆ ಬಿಸ್ನೆಸ್ ಶಾರ್ಕ್ಗಳಿಂದ ಐಡಿಯಾನೂ ಸಿಗ್ತದೆ ಇದರೊಳಗೆ ಬಿಸ್ನೆಸ್ ನುರಿತ ಬಿಸ್ನೆಸ್ ಪಂಡಿತರು ಮತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಕೆಲವೊಂದು ಟಿಪ್ಸುಗಳನ್ನು ನೀಡ್ತಾರೆ ಸೊ ಸೋನಿ ಎಂಟಟೈನ್ಮೆಂಟ್ ಟೆಲಿವಿಶನ್ ಕೌನ್ ಬನೇಗ ಕರೋಡ್ಪತಿ ಮುಕ್ತಾಯದ ನಂತರ ಈಗ ಶಾರ್ಕ್ ಟ್ಯಾಂಕ್ ಇಂಡಿಯಾ ಅನ್ನೋ ಹೊಸದಾದ ರಿಯಾಲಿಟಿ ಶೋನ ಪ್ರಾರಂಭಿಸ್ತಾ ಇದೆ